ಹಲೋ ಹಲೋ ಹಲೋ ಮೇಡಮ್ ಮೇಡಮ್ ನಾವು ಇದು ಕಾಫೀ ಎಸ್ಟೇಟ್ ನೋಡಬೇಕು ಅಂತ ಅಂದ್ಕೊಂಡಿದಿವಿ ನಾವೊಂದು ಹತ್ತು ಜನ ಬರ್ತಾ ಇದ್ದೀವಿ ಅಲ್ಲಿ ಹೇಗಿರತ್ತೆ ಹ್ಞೂ ಬೆಂಗಳೂರಿಂದ ಮೇಡಮ್ ಎಸ್ಟ ಮೇಡಮ್ ನಾವೇ ಇಲ್ಲಿ ವ್ಯಾನ್ ಮಾಡ್ಕೊಂಡು ಬರ್ತಾ ಇದೀವಿ ಅಲ್ಲಿಗೆ ಹತ್ತು ಜನ ಮತ್ತು ಅಲ್ಲಿ ಎಲ್ಲ ತೋರ್ಸೋದಕ್ಕೆ ಮತ್ತು ಅದೆಲ್ಲ ನೋಡೋದಕ್ಕೆ ಎಷ್ಟು ಆಗುತ್ತೆ ಏನು ಅದನ್ನ ನೀವು ಡಿಟೈಲ್ಸ್ ಒಂದ್ಸ್ವಲ್ಪ ನಮಗೆ ಹೌದಾ ಸ್ವಲ್ಪ ಕಡಿಮೆ ಮಾಡಿ ಮೇಡಮ್ ಅಷ್ಟೊಂದು ಹೇಳಿದ್ರೆ ಒಬ್ರಿಗೆ ನಾಲ್ಕು ಸಾವಿರ ಅಂದರೆ ಎಷ್ಟು ಮೇಡಮ್

ಅಲ್ಲ ಆಮೇಲೆ ಕೊಡೋದಲ್ಲ ಮೇಡಮ್ ಅಲ್ಲಿ ನೀವು ಕ ಬಂದ ಮೇಲೆ ನಮಗೆ ನಮಗಿಷ್ಟ ಆಗಿಲ್ಲ ಅಂದರೆ ಅಷ್ಟು ಇಷ್ಟು ಅಂತ ಅನ್ನೋದು ಹ್ಞೂ ಅಲ್ಲಿ ಅ ಅಲ್ಲಿ ಯಾವ ಥರ ಇದೆ ಮೇಡಮ್ ಕಾಫಿ ಎಸ್ಟೇಟು

ಹಾಂ ಹಾಂ ಚ ಹಾಂ ಹೌದಾ ಮೇಡಮ್ ಮೇಡಮ್ ಹೌದಲ್ಲಿ ಕಾಫೀ ಪೌಡರ್ ಎಷ್ಟು ಕೆ ಜಿ ಎಷ್ಟಿರುತ್ತೆ ಹಾಂ ಬರಿ ಟೀ ಮಾತ್ರನಾ ಅಥವಾ ಕಾಫಿ ಮಾತ್ರನಾ ಮತ್ತು ಟೀ ಮಾತ್ರ ಅಲ್ಲ ಟಿ ಪೌಡರ್ ಮಾತ್ರನಾ ಕಾಫಿ ಪೌಡರ್ ಮಾತ್ರ ಸಿಗುತ್ತಾ

ಹಾಂ ಹಾಂ ಹಾಂ ಹ್ಞೂ ಅಲ್ಲಿ ಕಾಫಿ ಸ್ಟಾಲ್ ಓಟೆಲೆಲ್ಲಾ ಇದೆಯಾ ಮೇಡಮ್ ಓಟಲಲ್ಲಿ ಚೆನ್ನಾಗಿದೆಯಾ ಮೇಡಮ್ ಕಾಫಿ ಕುಡಿಯೋದಕ್ಕೆ

ಹೌದಾ ಮೇಡಮ್ ಹೌದಾ ಮೇಡಮ್ ಹ್ಞೂ ಸರಿ ಮೇಡಮ್ ಆಯಿತು ಒಕೆ ಬರ್ತೀನಿ ಮೇಡಮ್ ಟೈಮಿಂಗ್ಸ್ ನಾವು ಕಾಲ್ ಮಾಡ್ತಿವಿ ಮೇಡಮ್ ಬರೋ ಟೈಮ್ಗೆ ಸರಿ ಮೇಡಮ್ ಓಕೆ ಮೇಡಮ್ ಓಕೆ